ಹಲೋ ಹೇಳಿ ಸರ್ರ ಯಾವ ಬುಕ್ ಯಾವ್ದು ಬೇಕು ಸರ್ರ ಹಾಂ ಹಾಂ ಹಾಂ ಯಾವುದು ಸೋಷ್ಯಲಜಿ ಬೇಕಾ ರೀ ತತ್ವಶಾಸ್ತ್ರ ಬೇಕಾ ರೀ ಕನ್ನಡ ಬೇಕಾ ರೀ ಸರ್ರಾ ಈ ಇಂಗ್ಲೀಷ್ ಬೇಕಾ ರೀ ಸರ್ರ ಸೈನ್ಸ್ ರೀ ಸರ್ರ ಹಾಂ ಆಂ ಐತೆ ಬನ್ರಿ ಸರ್ ಐತೆ ಬನ್ರಿ ಸರ್

ಏಯ್ ಅದು ಒಂದು ಮೂರು ದಿನ ಆಯ್ತು ರೀ ಸರ್ರ ಈಗ ಈಗ ಕ ಈಗ ಕಾಲೇಜು ಹುಡ್ಗ್ರು ಈಗ ಮೇಷ್ಟ್ರು ನೀ ನೀ ಓದೋ ಬುಕ್ಕನ್ನ ನಮಗೆ ಕೇಳ್ತಾರೆ ರೀ ಈಗ ನೀ ಆ ತತ್ವಶಾಸ್ತ್ರ ಓದೋಕ್ಕೆ ಕುಳ್ತ್ಯಪ್ಪ ಅಂತಂದರೆ ಮೇಷ್ಟ್ರು ಬುಕ್ಕಾರೆ ನಮಗೆ ಕೇಳ್ತಾರೆ ಕೇಳ್ತಾರೆ ರೀ ಅದರ ಸಂಬಂಧ ಎರಡು ದಿನ ಬಿಟ್ ಅಬ್ಬಬ್ಬ ಅಂದ್ರೆ ಎರಡು ದಿನ ಬಿಟ್ ರೀ

ಏಯ್ ಮೂರು ದಿನ ಆದ ಮೇಲೆ ಜೆರಾಕ್ಸ್ ಎದಕ್ ಬೇಕು ರೀ ನಿಮಗೆ ಬುಕ್ಕ ಬೇಕಲ್ರೀ ನಿಮಗೆ ಹಾಂ ಆಂ ಹಂಗಂದ್ರೆ ಆಯ್ತು ಬನ್ರಿ ಆಯ್ತು ಬನ್ರಿ ಬಯ ಆಯ್ತು ಬನ್ರಿ ಬನ್ರಿ ಹ್ಞೂ ಒಂದು ಅದು ಇದುರೀ ಬುಕ್ಕದ್ದು ಇದು ಸಿಗುತ್ತಲ್ಲ ರೀ ಅದು ಒಂದು ನಿಮಿಷ ಹೇಳ್ತೀನ್ರೀ ಅದು ಲೈಬ್ರೆರಿ ಕಾರ್ಡ್ ಅಂತಲ್ಲ ರೀ ಸರ್

ತಗೊಂಬರ್ರೀ ಅದು ಲೈಬ್ರರಿ ಕಾರ್ಡ್ ತಗೊಂಬರ್ರೀ ಅದಕ್ಕೆ ಸೀಲ್ ಅದು ಹೆಸ್ರ್ ನಿಮ್ಮ ನಿಮ್ದು ಸೈನ್ ಮಾಡಿ ಕೊಡ್ತೀನಿ ಮತ್ತು ಬುಕ್ಕ ತಂದಿದ್ದು ಪ್ರೂಫ್ ಬೇಕಲ್ರಿ ಸರ್ರಾ ಈಗ ಬುಕ್ಕ ನೀವು ನಾಳೆ ಯಾವ ಬುಕ್ಕ ತಗಂಡೆ ಯಾವುದಿಲ್ಲ ಅಂತ ಪ್ರೂಫ್ ಬೇಕಲ್ಲ ರೀ ಒಂದು ಆ ಕಾರ್ಡ ಸಿಗತ್ತೆ ರೀ ಸರ್ರ ಕಾರ್ಡ್ ಐತಲ್ಲ ರೀ ನಿಮ್ಮ ಹತ್ತಿರ

ಏಯ್ ಬುಕ್ಕ ಈಗ ಐ ಡಿ ತಗಂಡ್ರೆ ಬುಕ್ ಕೊಡ್ತೀರಿ ನಾವು ಇಲ್ದಿದ್ರೆ ಈಗ ಈಗ ಏನಂತಾರೆ ಸರಿ ಒಂದು ಬುಕ್ಕ ಕಳೆದ್ರೆ ಇನ್ನೊಬ್ರು ನಮ್ಗೆ ಕೇಳ್ತಾರೆ ಸರ್ ಬಂದು ನಮಗೆ ಕೇಳ್ತಾರೆ ಈ ಬುಕ್ಕ ಎಲ್ಲಿ ಐಯ್ತಪ್ಪ ಎಲ್ಲಿ ಐತೆ ಬುಕ್ಕಾ ಬೇಕು ನನಗೆ ನನಗೆ ಬೇಕಂತಂದ್ರೆ ಏನು ಮಾಡ್ಬೇಕ್ ಅದ್ರ ಸಂಬಂಧ ಐ ಡಿ ಐ ಡಿ ಇದು ಐ ಡಿ ಕಾರ್ಡ್ ಅಂತಾರೆ ಅದು ರೈಬ್ರೆರಿ ಕಾರ್ಡ್ ಇರುತ್ತಲ ಕಾರ್ಡ್ ತೊಗೊಂಬನ್ರೀ ಕಾರ್ಡ್ ಈ ಬುಕ್ಕ ಕೊಡ್ತೀನಿ ಸರ್ ನಿಮಗೆ

ಟೈಮ್ ಸರ್ರ ಹತ್ತು ಗಂಟೆಲಿಂದ ಒಂದು ಗಂಟೆಗೆ ಹತ್ತು ಗಂಟ್ಲಿಂದ ಒಂದು ಗಂಟೆ ಮಧ್ಯಾಹ್ನ ಮೂರು ಗಂಟೆಯಿಂದ ಐದು ಗಂಟೆ ಹಾಂ ಹಾಂ ಲೈಬ್ರರಿ ಭಾನ್ವಾರ ಇರೋಲ್ಲ ಸರ್ ಇರದಿಲ್ಲ ಹಾಂ ಹಾಂ ಇದು ಸೋಮಾರಿಂದ ಶನಿವಾರ ಮಟ್ಟ ಶನಿವಾರ ಮಧ್ಯಾಹ್ನ ಇರ್ತೆ ರೀ ಶನಿವಾರ ಮಧ್ಯಾಹ್ನಗೆ ಮುಂಜಾನೆ ಹತ್ತು ಗಂಟ್ಲಿಂದ ಒಂದು ಗಂಟೆ ಎರಡು ಗಂಟೆಲಿಂದ ಐದು ಗಂಟೆ ಕ್ಲೋಸ್ ಆಯ್ತ್ ಹಾಂ ಹಾಂ ಬನ್ರಿ ಬರ್ರಿ ಟ್ಯಾಂಕ್ಸ್ ಹಾಂ ಸರಿ ಸರಿ ಮಾ